ಹಲೋ ಹಲೋ ಯಾರು ರೀ

ಹಾಂ ಟ್ರಿಪ್ ಹೋಗವ ರೀ ನಂಬ ಗೂಡ್ಸೆ ಗಾ ಇದು ಪ್ಯಾಸೆಂಜರ್ ಬೇಕು ರೀ ಏನು ಗೂಡ್ಸ್ ಬೇಕು ರೀ ನಿಮ್ಗ ಹಾಂ ಬೆಂಗ್ಳೂರು ಫ್ಯಾಮ್ಲಿ ಟ್ರಿಪ್ ಹೋಗೋರಾ

ಹಂಗಾರೆ ನಿಮ್ಗ ಎಟ್ ದಿವ್ಸದ ಸಲ್ವಾಗಿ ಬೇಕಾಗ್ಯತು ರೀ ಹಾಂ ಐದು ದಿವ್ಸದ ಸಂಬಂಧ ಹೋಗುದಾರ ನಿಮಗ ಹತ್ತು ಸಾವಿರ ರೂಪಾಯಿ ಆಕೈತಿ ನೋಡ್ರಿ ಬಾಡ್ಗಿ

ಹಾಂ ಹಾಂ ಆಮ್ಯಾಗ ಹತ್ತು ಸಾವಿರ ರೂಪಾಯಿ ಬಾಡ್ಗೆ ಆಕೈತಿ ರೀ ಆಮ್ಯಾಗ ಟೋಲ್ಗಳೆಲ್ಲ ನೀವು ನೋಡ್ಕೊದ್ರಿ ಮತ್ತು ಡ್ರೈವರ್ನ್ ಖರ್ಚ್ ಏನೆಲ್ಲ ನೀವು ನೋಡ್ಕೊದ್ ಹಾಂ ನೋಡ್ರಲ್ಲಾ ಅಲ್ಲಿ ಮಟ್ಟ ಬರ್ತೈತ್ರಿ ಮತ್ತು ಐದು ದಿನದ ಅಂದರೆ ನಿಮ್ಮ ಒಂದು ಎಲ್ಲ ನಮ್ಮ ಫ್ಯಾಮ್ಲಿ ಸಕಟಾ ತಗೊಂಡು ಅಡ್ಯಾಡ ಬೇಕರ್ಲ ಫಿಫ್ಟಿ ಏನ್ರಿ ಡ್ರೈವರ್ನ ಸಂಬಾಳ್ಸುವನ್ ನೀವು ಶಿಫ್ಟಿಂಗ್ ನೀವು ಮಾಡ್ಕೊಬೇಕು ಮತ್ತು ಹಾಂ ನಿಮಗೆ ಯಾವುದು ಬೇಕು ನೋಡ್ರಿ ಆಮ್ಯಾಗ ಪೋನ್ ಹಚ್